ಲಾಕ್ ಡೌನಲ್ಲಿ ಅಡುಗೆ ಮಾಡುವುದು ನೋಡಿರಿ ಲಾಕ್ ಡೌನ ಬಂದು ತುಂಬ ಕಷ್ಟವಾಯ್ತು ಆವಾಗ ನಮಗೆಲ್ಲ ಹೊರಗಿಂದು ಟೈಮಿಗೆ ತಿಂಡಿ ಏನೂ ತಿನ್ನೊಂಗಿಲ್ಲ ಕಾಯಿಗಡ್ಡೆ ತರೊಂಗಿಲ್ಲ ಹಾಗಾಗಿ ಮನೆಯಾಗ ಭಾಳಷ್ಟು ಅಡುಗೆ ಮನೆಗ ತಯಾರಿಸಿದೆ ನಾನು ನನ್ನ ಮಕ್ಳಿಗೆ ಇಷ್ಟವಾದ ಚಿತ್ರಾನ್ನ ಆಗಲಿ ಚಿತ್ರಾನ್ನಕ್ಕೆ ಏನೇನು ಬೇಕು ಅವೆ ಹಸೆಕಾಯಿ ಟಮೋಟೊ ಉಳ್ಳಾಗಡ್ಡೆ ಅವೆ ಹೊರಗಿಂದ ತೊಗೊಂಡ್ಬಂದ್ರೆ ಭಾಳ ಅವು ಎಣ್ಣೆ ಕೆಮಿಕಲ್ ಹಾಕಿ ಯೂಸ್ ಮಾಡೋದ್ರಿಂದ ನಾನು ಆದಷ್ಟು ಮನೆಯಾಗ ಮಾಡಿ ತೊಗೊಂಬಂದು ತೊಳೆದು ಕ್ಲೀನಾಗಿ ತೊಳೆದು ಮಾಡಿದ್ದೀನಿ ಮಾಡಿ ಊಟಕ್ಕೆ ಚಿತ್ರಾನ್ನ ಮಾಡ್ಕೊಟ್ರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಎಗ್ ರೈಸ್ ಆಗಿರಬೋದು ಚಿಕನೂ ಕಬಾಬ್ ಆಗಿರಬೋದು ಮೀನು ಫ್ರೈ ಆಗಿರಬೋದು ಲಾಕ್ ಡೌನ್ಯಾಗ ಲಾಕ್ ಡೌನ್ಯಾಗ ಇವೆಲ್ಲ ಮಾಡಿದೆ ನಾವು ಇವೆಲ್ಲ ಮಾಡ್ಕೊಟ್ರೆ ಮಕ್ಳಿಗೆ ತುಂಬ ಇಷ್ಟ ನಮ್ಮಮ್ಮ ಪಾನಿ ಪುರಿ ಮಾಡ್ಕೋಡ್ರಿ ಅಮ್ಮ ಅಂದರೆ ಪಾನಿಪುರಿ ಅಂಗಡ್ಯಾಗೆ ನೋಡಿರಿ ರೆಡಿ ಮೆಂಟ್ ಸಿಗ್ತಾವೆ ಅವು ಮನೆಯಾಗ ಮಾಡೋದ್ಕಿಂತ ರೆಡಿಮೆ ರೆಡಿ ಮೆಂಟ್ ತೊಗೊಂಬಂದು ರೆಡಿ ಮೆಂಟ್ ಆದಷ್ಟು ತೊಗೊಂಬಂದು ಪಾನಿ ಉಪ್ಪು ಪಾನಿಪುರಿ ಹುರ್ದು ಆಮೇಲೆ ಪಾನಿ ನಾವೇ ತಯಾರಿಸ್ಕೊಂಡೆವು ಹಸ್ಸೇಕಾಯಿ ಪುದಿನ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಬೆಲ್ಲ ಹಾಕಿ ನಾವು ಅವೆಲ್ಲ ಮಿಕ್ಸಿ ಹಾಕ್ಕೊಂಡು ಹುಣಸೆಹಣ್ಣು ರಸಹಿಂಡಿ ಅದಕ್ಕೆ ಬೆಲ್ಲ ಕಲಿಸಿ ಪೌಡ್ರು ಬರುತ್ರಿ ಆ ಪೌಡ್ರ್ ಹಾಕಿ ಹುಡ್ರಿಗೆ ಆದಷ್ಟು ಆಲೂಗಡ್ಡೆ ಪಲ್ಯ ಡಾಣಿ ಮಿಕ್ಸ್ ಮಾಡಿದಂಥ ಪಾನಿಪುರಿ ನಾವೇ ಮನೆ ಒಳಗೆ ತಯಾರ್ಸಿ ಕೊಡ್ತೀನಿ ಹಾಗಾಗಿ ನನ್ನ ಮಕ್ಳಿಗೆ ತುಂಬ ಇಷ್ಟಾಗುತ್ತೆ ಮ್ಯಾಗಿಯಾಗಲಿ ನೋಡಿರಿ ಮ್ಯಾಗಿ ಹೊರಗೆ ತಿಂದರೆ ಅದಕ್ಕೆ ಭಾಳ ರೊಕ್ಕ ಇಡ್ಬ ಅದನ್ನೇ ತೊಂ ಮನೆಗೆ ಮಾಡಿಕೊಟ್ರೆ ಹುಡ್ರೆಲ್ಲ ಹೊಟ್ಟೆತುಂಬ ಚೆನ್ನಾಗಿ ತಿಂತಾರೆ ಮನೆಯಾಗೆ ಲಾಕ್ ಡೌನ ಲಾಕ್ ಡೌನ ಮುಂದೆ ಹೊರಗೇನು ತಿನ್ನೊಂಗಿದ್ದಿಲ್ರಿ ಅಷ್ಟು ಮನೆಯಾಗೆ ಐಟಮ್ ಯಾವುದೇ ಆಗಿರಲಿ ಹಣ್ಣಾಗಲಿ ಕಾಯಿಗಡ್ಡೆ ಪ್ರತಿಯೊಂದು ಮನೆಗೆ ತಯಾರಿಸ್ಕೊಂಡು ಜ್ಯೂಸ್ ಮಾಡಮ್ಮ ಅಂದರೆ ಒಂದ್ ಲೆಮೆನ್ ನಿಂಬೆಹಣ್ಣು ತೊಗೊಂಬಂದು ನಿಂಬೆಹಣ್ಣಿಗೆ ಸಕ್ರೆ ಹಾಕಿ ನಾವೇ ಏಲಕ್ಕಿ ಪೌಡ್ರು ಪ್ರತಿಯೊಂದು ನಾವೇ ಮನೆಯೊಳಗಾಕಿ ತಯಾರು ಮಾಡಿದ್ದೀವಿ ನಿಂಬೆಹಣ್ಣನಿಂದ ಜ್ಯೂಸ್ ಮಾಡಿಕೊಟ್ರೆ ಮಕ್ಳಿಗೆ ತುಂಬ ಇಷ್ಟ ಹೈಸ್ ಮಾಡಮ್ಮ ಅಂದ್ರೂ ಐಸಿಗೆ ಆದಷ್ಟದೆ ಹಾಲು ಬಾ ಹಾಲು ಕಾಸಿ ಸಕ್ರೆ ಹಾಕಿ ನಾವು ಹಾಲಿನ ಐಸ್ ಕ್ಯುಬ್ ಬರುತ್ತಲ್ರಿ ಅದ್ರೊಳಗೆ ಹಾಕಿ ಕೊಟ್ರೆ ಊಟಿಗೆ ತುಂಬ ಖುಷಿ ಪಟ್ಟು ಮನೆಯೊಳಗೆ ಆಗಸ್ಟ್ ಲಾಕ್ ಡೌನದಾಗ ಮಾತ್ರ ನಾವು ಹೊರಗೆಲ್ಲಿ ಹೊರಗಿನ ಫುಡ್ ಏನು ತಿಂದಿಲ್ಲ ಆದಷ್ಟು ಮನೆಯಾಗೆ ನಾವು ಫುಡ್ಡು ತಯಾರಿ ಮಾಡಿದ್ವಿ ಮನೆಯಾಗ ಮಾಡಿ ಮಾಡಿ ಹುಡ್ರಿಗೆ ಚಿಕನ್ ಆಗಬೌದು ಮತ್ತೆ ರೊಟ್ಟಿ ಅಮ್ಮ ರೊಟ್ಟಿ ಪಾ ಇದು ರೊಟ್ಟಿ ಆಲೂಗಡ್ಡೆ ಪರೋಟ ಅದೆಲ್ಲ ಮಾಡ್ಕೊಡ್ರಿ ಅಂದರೆ ನಾವು ಆದಷ್ಟು ಮನೆಯಾಗೆ ಮಾಡಿದೀನಿ ಆಲೂಗಡ್ಡೆ ಪರೋಟ ರೊಟ್ಟಿ ಸಮೋಸ ಆಗ್ಬೌದು ರೀ ನಾನಾ ಥರ ಹುಡ್ರಿಗೆ ಇಷ್ಟವಾದಂತಹ ಐಟಮ್ ಲಾಕ್ ಡೌನಲ್ಲಿ ಸಮೋಸ ಸಮೋಸಕ್ಕೆ ಏನೇನು ಬೇಕು ಎಲ್ಲ ಹಿಟ್ಟು ತರಿಸಿ ಕಲಿಸಿ ಆಲೂಗಡ್ಡೆ ಕುಚ್ಚಿ ಎಲ್ಲ ಕೋಲ್ಡ್ ಮಾಡಿ ಎಣ್ಣೆಗೆ ಕರಿದು ಆ ಹುಡ್ರಿಗೆಲ್ಲ ಪಲ್ಯ ಮಾಡಿ ತರೈಯ ಪಲ್ಯ ಮಾಡಿ ಅದ್ರೊಳಗೆ ಹಿಟ್ಟು ಕರ್ದು ಕೊಟ್ರೆ ತುಂಬ ಟೇಸ್ಟಿಯಾಗಿ ಖುಷಿಯಾಗಿ ನನ್ನ ಮಕ್ಳು ತಿಂತಾರೆ ಪಾನಿಪುರಿ ಆಗಿರಬೋದು ಗೋಬಿ ಮಂಚುರಿ ಗೋಬಿ ರೈಸ್ ಮಾಡಮ್ಮ ಅಂದರೆ ಗೋಬಿ ತೊ ಹೂಕೋಸು ತೊಗೊಂಬಂದು ಕ್ಯಾಬೇಜ್ನ ಕಟ್ ಮಾಡಿ ತೊಳೆದು ಬೇಷು ಮನೆಯೊಳಗೆ ನಾವು ಏನೇನು ಬೇಕು ಅದಕ್ಕೆ ಐಟಮೆಲ್ಲ ಹಾಕಿ ನಾ ಕ್ಯಾಬೇಜ್ ಮಾ ಉಪಯೋಗಿಸಿ ಚಿತ್ರಾನ್ನ ಗೋಬಿರಾ ಗೋಬಿ ರೈಸು ಗೋಬಿ ಮತ್ತೆ ಊಟಕೇನೇನು ಬೇಕು ಅನುಕೂಲಾದಷ್ಟು ಲಾಕ್ ಡೌನಾಗ ಆದಷ್ಟು ನಾವು ಹೊರಗೆ ಫುಡ್ಡು ಏನು ತೊಗೊಬಂದಿಲ್ರಿ ನೋಡ್ರಿ ಒಬ್ರ ಉಸ್ರು ಒಬ್ರ ಬಡಿದ್ರೇ ಹೊರಗೆ ಕೊರೋನ ಬರುತ್ತೆ ಅಂದು ಅಂದು ಭಯಕ್ಕಾಗಿ ನಾವು ಆದಷ್ಟು ಮನೆಯಾಗೆ ಹುಡ್ರಿಗೆ ಆಡಾಕಾಗಲಿ ತಿಂಡಿ ಹೈಟಮ್ ತಿಂಡಿ ಹೈಟಮ್ ಅಮ್ಮ ನನಗೆ ಚಕ್ಲಿ ಬೇಕೆಂದ್ರೆ ನಾ ಮನೆಗೆ ತಯಾರ್ಸಿ ಕೊಟ್ಟಿದ್ದೀನಿ ರೀ ಅಕ್ಕಿ ಹಿಟ್ಟು ವಡೆ ವಡೆ ಹಿಟ್ಟು ಜೀರಿಗೆ ಅಂಕಸ್ಕ ಸಣ್ಣ ಕಾಳು ಹಾಕಿ ಎಲ್ಲ ಹಿಟ್ಟು ಒಳಗೆ ಹಾಕಿ ನೆನೆಯಿಟ್ಟು ರವನ್ಡ್ ಶೇಪ್ನ್ಯಾಗೆ ಚಕ್ಲಿ ಒಳ್ಳಿನ ರವನ್ಡ್ ಶೇಪ್ನ್ಯಾಗೆ ತೊಗೊಂಡು ಚಕ್ಲಿ ಮಾಡಿ ಉಡ್ರು ಚಕ್ಲಿ ಮಾಡಿ ಕೊಟ್ಟೀನ್ರಿ ಅದು ಉಡ್ರಿಗೆ ಭಾಳ ಖುಷಿ ಆಗಿದೆ ಅಂದರೆ ಚಕ್ಲಿ ಚಕ್ಲಿ ಮಾಡಿದ್ದೀನಿ ಅಲ್ಲಿದ್ದ ಮತ್ತೆ ಅಮ್ಮ ಹೊರಗೆ ಹೋಗಂಗಿಲ್ಲ ಏನು ಮು ತನ್ನ ಹತ್ತಿರ ತನಗೆ ತಿನ್ನೋಕ್ಕೇನು ಕೊಡೋಂಗಿಲ್ಲ ಅಮ್ಮ ಮುಟ್ಟ ಬೇಡ್ರಪ್ಪಲ್ಲಿ ಲೇಸ್ ಕುರ್ಕುರೆ ಹಚ್ಚಿ ತಿನ್ಬೇಡ್ರಪ್ಪ ಅಂದ್ರೂ ನಾವು ಮನೆಯೊಳಗೆ ಆಲೂಗಡ್ಡೆ ಚಿಪ್ಸು ಅಕ್ಕಿ ತಂದು ಮಾಡಿದಂಥ ಸಂಡಿಗೆ ಚಿಪ್ಸು ಪ್ರತಿಯೊಂದು ಮನೆಯಾಗೆ ಕರ್ದು ಕೊಟ್ಟಿದ್ದೀವಿ ಹಾಗಾಗಿ ಮನೆಗೆ ತುಂಬ ಇಷ್ಟ ಪಡೋದಂದ್ರೆ ಹುಡ್ರು ಹುಡ್ರಿಗೆ ಇಷ್ಟ ಪಟ್ಟದ್ದು ಲಾಕ್ ಡೌನಾಗೆಲ್ಲ ಮಾಡ್ಕೊಟ್ಟೀವಿ